ನನ್ನ ನನ್ನ ಸ್ಥಳೀಯ ಬ್ಯಾಂಕು ಅಂದರೆ ಕರ್ನಾಟಕ ಬ್ಯಾಂಕು ನನಗೆ ಸಾಲ ಮ್ಯೂಚ್ವಲ್ ಫಂಡು ಅದು ಕಾ ಕ್ರೆಡಿಟ್ ಕಾರ್ಡು ಇವುಗಳನ್ನ ತಗೋ ತಗೊಳ್ಳಿ ಅಂತ ಹೇಳಿ ನನಗೆ ಪ್ರತಿ ನಿತ್ಯ ಕಾಲ್ ಮಾಡಿ ನಂಗೆ ಕರೆಯನ್ನು ಮಾಡ್ತಾ ಇದ್ದರು ಬ್ಯಾಂಕಿಂದ ನಾನು ಇದರಲ್ಲಿ ಇನ್ಶೂರೆನ್ಸನ್ನ ತಗೊಂಡಿದ್ದೀನಿ ಬ್ಯಾಂಕ್ ಅವರು ನನಗೆ ಬೆಂಬ ಬೆಂಬಲ ನೀಡಿದರು ಆ ಇನ್ಶೂರೆನ್ಸ್ ಈ ಇನ್ಶೂರೆನ್ಸ್ ತಗೊಳ್ಳಿ ಇದು ತುಂಬ ಚೆನ್ನಾಗಾಗತ್ತೆ ನಿಮಗೆ ಮುಂದೆ ಒಂದಿನ ಒಳ್ಳೆ ಏನಂತಾರೆ ರಿಟನ್ ಬರುತ್ತೆ ಮು ನೀವು ತುಂಬ ಸೆಕ್ಯೂರ್ ಆಗಿರುತ್ತೆ ಈ ಈ ಇನ್ಶೂರೆನ್ಸ್ ಪಾಲಿಸಿನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ನಾನು ಇನ್ಶೂರೆನ್ಸನ್ನ ತಗೊಂಡಿದ್ದೆ ಅದರಲ್ಲಿ ಹಾಗೆ ನಾನು ಸಾಲ ಯಾವುದೆ ರೀತಿಯಾದಂತ ಸಾಲಗಳನ್ನು ಬ್ಯಾಂಕಲ್ಲಿ ತಗೊಳ್ಳೋಕೆ ನನಗೆ ತುಂಬ ಭಯ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಬಡ್ಡಿ ನಾ ಅವಾ ಆವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ವರ್ಷ ವರ್ಷ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನಂಗೆ ಸಾಲ ತಗೊಳ್ಳೋದು ಅಂದರೆ ಬ್ ತುಂಬ ಭಯ ಸಾಲ ತಗೊತಿದ್ದೀವಿ ಅಂದರೆ ಅದನ್ನು ನಾವು ಹೇಗೆ ಕಟ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ನಾವು ಸಾಲ ಕಟ್ ಕಟ್ಟಕ್ಕೆ ಧೈರ್ಯ ಇದೆ ಅನ್ನೊ ಹೇಗೆ ಕಟ್ತೀವಿ ಇನ್ನು ತಗೊಳ್ಳ ಹೇಗೆ ತಗೊತೀವಿ ಅನ್ನೋದಕ್ಕಿಂತ ಅದನ್ನು ತಗೊಂಡ ಮೇಲೆ ಅದನ್ನು ಯಾವ ರೀತಿಯಾಗಿ ನಾವು ತೀರಿಸ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನಾನು ಸಾಲ ಯಾವುದೇ ರೀತಿಯಾದ ಬ್ಯಾಂಕ್ಗಳಲ್ಲಿ ಬ್ಯಾಂಕುಗಳಲ್ಲಿ ನಾನು ತಗೊಳಲ್ಲ ಇನ್ನು ಮ್ಯೂಚ್ವಲ್ ಫಂಡ್ ಮ್ಯೂಚ್ವಲ್ ಫಂಡಿಗು ನಾನು ನನಗೆ ಕೇಳಿದ್ರು ಮ್ಯೂಚ್ವಲ್ ಫಂಡು ಖಾತೆನ ತೇರೀರಿ ನಾವು ಈ ಥರ ಹೆಲ್ಪ್ ಮಾ ಈ ಥರ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಮ್ಯೂಚ್ವಲ್ ಫಂಡಲ್ಲಿ ದುಡ್ಡನ್ನ ಹಾಕಲಿಕ್ಕೆ ತೆಗಿಲಿಕ್ಕೆ ನಾವು ಎಲ್ಲ ರೀತಿಯಾದ ಸ ಸಹಾ ಸಹಾಯ ಮತ್ತು ಸಲಹೆಗಳನ್ನ ನೀಡ್ತೀವಿ ಅಂತ ಹೇಳಿದರು ಮ್ಯೂಚ್ವಲ್ ಫಂಡಲ್ಲಿ ಒಂದುಸರಿ ನಾವು ಏನಾದರು ಹಾಕಿದ್ವಿ ಅಂದರೆ ಅವರು ಸಹಾಯ ಎಷ್ಟು ದಿನ ಅಂತ ಮಾಡ್ತಾರೆ ಅಲ್ಲವಾ ಅವ್ರು ಸ್ವಲ್ಪ ದಿನ ಮಾಡ್ತಾರೆ ನಾವು ಒಂದು ಒಂದಿಷ್ಟು ಮೊತ್ತ ನಾವು ಅವ್ರ ಮ್ಯೂಚ್ವಲ್ ಫಂಡಲ್ಲಿ ಹಾಕೊ ತನಕ ಮಾತ್ರ ಅವ್ರು ನಮಿಗೆ ಸಹಾಯ ಮಾಡ್ತಾರೆ ಹಾಗಂತ ಅವ್ರು ನಮ್ಮನ್ನು ಕೊನೆತನಕ ಮ್ಯೂಚ್ವಲ್ ಫಂಡ್ ಯಾರು ಎಲ್ಲಿವರೆಗು ಇರುತ್ತೆ ಅಲ್ಲಿವರೆಗು ನಮಿಗೆ ಅವ್ರು ಸಹಾಯ ಮಾಡಲ್ಲ ಒಂದು ಸರಿ ಏನು ಪ್ರಾರಂಭಿಕ ಹಂತದಲ್ಲಿ ಅವ್ರು ಏನು ನಮಗೆ ಸೂಚನೆಗಳನ್ನು ಯಾವ ರೀತಿ ಗೈಡ್ಗಳನ್ನು ಮಾಡ್ಬೋದು ಅಷ್ಟನ್ನು ಮಾತ್ರ ಮಾಡ್ತಾರೆ ಮ್ಯೂಚ್ವಲ್ ಫಂಡ್ ಮ್ಯೂಚ್ವಲ್ ಫಂಡ್ ತುಂಬ ಡಿ ನನ್ನ ಪ್ರಕಾರ ತುಂಬ ಭಯ ಆಗುತ್ತೆ ಮ್ಯೂಚ್ವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕೆ ದುಡ್ಡು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಒಂದುಸರಿ ನನಗೆ ಲಾಭನು ಆಗ್ಬೋದು ಒಂದುಸರಿ ನನ್ಗೆ ನಷ್ಟನು ಆಗ್ಬೋದು ಹಾಗಾಗಿ ಆ ಮ್ಯೂಚ್ವಲ್ ಫಂಡ್ಗಳಲ್ಲೆಲ್ಲ ದುಡ್ಡು ಹಾಕೋಕೆ ತುಂಬ ಭಯ ಆಗತ್ತೆ ನಂಗೆ ಇನ್ನು ಕಾರ್ಡುಗಳು ಕಾರ್ಡುಗಳು ಅಂದ್ರೆ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನಾವು ಹಾಕಿರೊ ನಮ್ಮ ಖಾತೆಯಲ್ಲಿರೊ ದುಡ್ಡಿಗೆ ಅವ್ರು ಕೊಡುವಂತ ಒಂದು ಕಾರ್ಡಾಗಿರತ್ತೆ ಕ್ರೆಡಿಟ್ ಕಾರ್ಡ್ ಅಂದರೆ ನಮಗೆ ಯಾವಾಗ ಯಾವಾಗ ಬೇಕೊ ಆವಾಗ ನಮಿಗೆ ದುಡ್ಡನ್ನು ತೆಗಿ ತಗೊಬೋದು ಅಂದರೆ ಇಂತಿಷ್ಟು ದಿನಗಳ ಒಳಗೆ ನಾವು ಅವ್ರ್ಗೆ ವಾಪಸ್ಸು ಮಾಡಬೇಕು ಅಂತ ಇರುತ್ತೆ ಕ್ರೆಡಿಟ್ ಕಾರ್ಡು ಒಂದು ಒಂದು ಲೆಕ್ಕ ಒಂದು ರೀತಿ ಯೋಚನೆ ಮಾಡೋಕೆ ಹೋದ್ರೆ ಪರವಾಗಿಲ್ಲ ಏಕೆಂದ್ರೆ ನಾವು ಬೇರೆ ಯಾರ ಹತ್ರ ಸ್ನೇಹಿತ್ರ ಹತ್ತಿರ ದುಡ್ಡು ಕೇಳ್ತೀವಿ ಅದ್ರ ಬದಲು ನನ್ನ ಹತ್ರ ನಂದು ಒಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ನಾವೆ ಎಲ್ಲ ನಾವೆ ದುಡ್ಡು ತಗೊಬೋದು ಅದು ನನಗೆ ಬೇಕು ಯಾವಾಗ ಆಗುತ್ತೊ ಮುಂದಿನ ಒಂದು ತಿಂಗ್ಳು ಒಳಗೆ ನಾವು ಅದ್ನ ತೀರಿಸ್ತೀವಿ ಅಂತ ಗೊತ್ತಿದ್ದರೆ ನಾವು ಕ್ರೆಡಿ ಕ್ರೆಡಿಟ್ ಕಾರ್ಡಲೆಲ್ಲ ದುಡ್ಡು ತಗೊಬೋದು ಕ್ರೆಡಿಟ್ ಕಾರ್ಡ್ ಒಂದು ರೀತಿ ತುಂಬ ಒಳ್ಳೆದು ಅಂತ ನಾನು ನಾನು ಅಂದ್ಕೊತಿನಿ ಯಾರು ಯಾರದ್ದೊ ಹತ್ತಿರ ಹೋಗಿಬಿಟ್ಟು ದುಡ್ಡು ಕೇಳೋದಕ್ಕಿಂತ ನಮ್ಮತ್ತಿರ ಒಂದು ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ನಾವು ಅದರ ನಮಗೆ ಅದನ್ನು ವಾಪಸ್ಸು ನಾವೀಗ ನಮ್ಮ ಸ್ನೇಹಿತ್ರಿಗಾದ್ರು ವಾಪಸ್ಸು ಕೊಡಬೇಕು ನಮ್ಮ ಬಂಧುಗಳಿಗಾದರು ವಾಪಸ್ಸು ಕೊಡ ಕೊಡಲೆ ಬೇಕಾಗಿತ್ ಆ ದುಡ್ಡನ್ನ ಅದೇ ಅವ್ರು ಕೊಡಲ್ಲ ಅಂತ ಅಂದಾಗ ನಮಿಗೆ ಬೇಜಾರಾಗುತ್ತೆ ದುಡ್ಡು ಕೊಡಲ್ಲ ನಿನಗೆ ನೀನು ನಮಿಗೆ ಕೊಡ್ತೀವೊ ಇಲ್ಲವೊ ಅಂತ ಕೇಳಿದಾಗ ಅವ್ರು ನಮ್ಮನ್ನ ಒಂದು ರೀತಿ ಕೀಳಾಗಿ ಕಂಡಾಗ ನಮಿಗೆ ತುಂಬ ಬೇಜಾರಾಗುತ್ತೆ ಅದ್ರಕ್ಕಿಂತ ಕ್ರೆಡಿಟ್ ಕಾರ್ಡ್ ಬ್ಯಾಂಕಿಂದ ನಮಿಗೆ ಕೊಟ್ಟಿರ್ತಾರಲ್ಲ ಅದರಲ್ಲೆ ದುಡ್ಡು ತಗೊಂಡು ನಮ್ಗೆ ಆದಾಗ ಅದನ್ನು ಕಟ್ಬೋದಲ್ವಾ ಇಷ್ಟು ಇಂತಿಷ್ಟು ಸಮಯ ಅಂತ ನಿಗದಿ ಆಗಿರುತ್ತೆ ಅದೆ ಸಮಯದೊಳಗೆ ನಾವು ಅದನ್ನು ದುಡ್ಡು ಕಟ್ಟಿದರೆ ಮುಗಿದೆ ಹೋಗುತ್ತೆ ನಾವು ಯಾರು ಹತ್ತಿರನು ಕೈ ಚಾಚಬೇಕು ಅನ್ನೋದು ಇರಲ್ಲ ಹಾಗಾಗಿ ನಂಗೆ ಕ್ರೆಡಿಟ್ ಕಾರ್ಡು ಸರಿ ಅನ್ಸುತ್ತೆ ಬಟ್ ಆದರೆ ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಇರುತ್ತೆ ಅಂತ ಹೇಳ್ತಾರೆ ಇಂತಿಷ್ಟು ದಿನದೊಳಗೆ ನಾವು ಏನಾದರು ದುಡ್ಡು ಅವ್ರಿಗೆ ಪಾವತಿ ಮಾಡಲಿಲ್ಲ ಅಂತ ಅಂದರೆ ಬಡ್ಡಿಯನ್ನು ವಿಧಿಸ್ತಾರೆ ಹಾಗಾಗಿ ಅಂತಿಷ್ಟು ಕೊನೆ ದಿನ ಬರೋತ ಬರೋತನಕ ವೇಯ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಕೊನೆ ದಿನ ಬರೋದ್ರ ಒಳಗಡೆ ದುಡ್ಡು ತುಂಬಿದರೆ ನಮಗೆ ಒಂದು ರೀತಿ ಆದಂತ ಲಾಭ ಆಗುತ್ತೆ ಈ ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿ ಈ ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಚಾರ್ಜಸನ್ನ ತುಂಬ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದರೆ ಅಯ್ಯೋ ಬೇಡಪ್ಪ ಕ್ರೆಡಿಟ್ ಕಾರ್ಡು ಚಾರ್ಜಸ್ಸೆ ತುಂಬ ಇದೆ ಅಂತ ಅಂದ್ಕೊ ಅನ ಅನ್ಸುತ್ತೆ ಇವಾಗಿನ ಕಾಲಮಾನದಲ್ಲಿ ಬ್ಯಾಂಕಲ್ಲಿ ನನ್ನ ಅನುಭವ ಅಂದರೆ ಒಂದೊಂದು ಸರಿ ಒಂದೊಂದು ಥರ ಬೇಕಾದರೆ ಅವ್ರಿಗೆ ಯಾವುದಾದ್ರು ಅವ್ರಿಗೆ ಒಂದು ಟಾರ್ಗೆಟ್ ಅಂತ ಇದ್ದಾಗ ಅವ್ರು ನಮಗೆ ಪ್ರೋತ್ಸಾಹಿಸ್ತಾರೆ ಇದನ್ನು ತಗೊಳ್ಳಿ ಇದನ್ನು ಇದರಿಂದ ಹೀಗಾಗುತ್ತೆ ಹಾಗಾಗುತ್ತೆ ನಿಮಿಗೆ ಇದು ಮುಂದೆ ತುಂಬ ಉಪಯೋಗ ಆಗುತ್ತೆ ಅಂತ ಎಲ್ಲ ಹೇಳಿ ನಮಗೆ ಉಜ್ ಉತ್ತೇಜಿಸ್ತಾರೆ ನಾವು ನಮಿಗೆ ಗೊತ್ತಿರಬೇಕು ಇದು ಮುಂದೆ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದನ್ನು ನಾವೆ ತಿಳಕೊಂಡು ನಾವು ಮುಂದುವರಿಯೋದು ತುಂಬ ಒಳ್ಳೇದು ಅಂತ ನಾನು ಅಂದ್ಕೊಂತಿನಿ ನಮ್ಗೆ ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದ್ರಕಿಂತ ನಾವು ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳಕೊಂಡು ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದಿಟ್ಟು ವಿಷಯಗಳನ್ನೆಲ್ಲ ನೀಟಾಗಿ ತಿಳಕೊಂಡು ಅದಾದ್ಮೇಲೆ ಒಂದು ಹೆಜ್ಜೆ ಮುಂದೆ ಇಡೋದು ತುಂಬ ಮುಖ್ಯ ಅಂತ ನಾನು ಅಂದ್ಕೊತಿನಿ ಇವಾಗಿನ ಕಾಲಮಾನ್ದಲ್ಲಿ ಜನ ಅವರಿಗೆ ಬೆ ಅವ್ರಿಗೆ ಹೆಂಗೆ ಬೇಕೊ ಹಾಗೆ ಅದನ್ನು ಮಾತುಗಳನ್ನು ಬದ್ಲಾಯಿಸ್ತಾರೆ ಅವ್ರಿಗೆ ಇವಾಗ ಅದು ತಪ್ಪಿದ ದಾರಿನೇ ಆಗಿರ್ಬೋದು ಇದರಿಂದ ನಮಿಗೆ ಮುಂದೆ ತೊಂದ್ರೆ ಆಗ್ತಾ ಇರ್ಬೋದು ಆದ್ರೆ ಅವ್ರು ಹೇಳೊದೇನು ಅಯ್ಯೋ ತುಂಬ ಒಳ್ಳೆದಾಗುತ್ತೆ ಸರ್ ತುಂಬ ಒಳ್ಳೆದಾಗುತ್ತೆ ಮೇಡಮ್ ಈ ಕ್ರೆಡಿಟ್ ಕಾರ್ಡನ್ನ ತಗೊಳ್ಳಿ ಅಂತ ಹೇಳ್ತಾರೆ ಇದರಿಂದ ನಿಮಗೆ ಈ ಥರ ಉಚಿತ ಆಫರ್ಗಳನ್ನು ಕೊಡ್ತಾರೆ ಈ ಈ ಥರ ನಿಮಗೆ ಓಚರ್ಗಳನ್ನು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ ಬಟ್ ಆದರೆ ಅವ್ರು ಎಷ್ಟು ದಿನ ಅಂತ ಕೊಡಬಲ್ರು ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಯಾವುದೆ ಬ್ರ ಬ್ಯಾಂಕಿಂದ ಏನೇ ಕಾಲ್ ಬಂದರು ಕೂಡ ಅದನ್ನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆಗ ಅದನ್ನ ನಾವು ತಗೊಬೇಕೊ ಬೇಡ್ವೊ ಇದು ನಮಿಗೆ ಮುಂದೆ ಹೆಲ್ ಸಹಾಯ ಆಗುತ್ತ ನಮ್ಮ ಜೀವನಕ್ಕೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ